ಹಲೋ ಹಾಂ ಹೇಳಿ ಹಾಂ ಹೇಳಿ ಹ್ಞೂ ಹೌದು ಹಾಂ ಹೇಳಿ ಹೇಳಿ ಹೇಳಿ

ಈಗ ಪರವಾಗಿಲ್ಲ ಸರ್ ಅವರ ಪರಿಸ್ಥಿತಿ ಸ್ವಲ್ಪ ಪಸ್ಟು ನೀವು ಎಂದು ಒಂದು ವಾರ ಆಯಿತಂದ್ರೆ ಅಲ್ಲ ಅವಾಗ ತಂದು ಅಡ್ಮಿಟ್ ಮಾಡಿದ್ದರಿಂದ ಈಗ ಸ್ವಲ್ಪ ಸುಧಾರಣೆ ಆಗ್ತಾಯಿದೆ ಚೇತರಿಕೆ ಆಗ್ತಾಯಿದೆ ಅವರದ್ದು ಆರೋಗ್ಯದಲ್ಲಿ ಏನು ಭಯ ಪಡೋಂತ ಒಂದು ಪರಿಸ್ಥಿತಿ ಏನಿಲ್ಲ ಅವರದ್ದು ಆದರೆ ಅದೇ ಇನ್ನು ಇನ್ನು ಒಂದು ಮೂರ್ನಾಲ್ಕು ದಿನ ಇರ್ಬೆಕು ಆಗುತ್ತೆ ಏಕೆಂದರೆ ಹೀಗೆ ಆದರೆ ಅವರಿಗೆ ಮನೆಗೆ ಈಗಲೇ ಕರ್ಕೊಂಡು ಹೋದರೆ ಆಗೋಲ್ಲ ಈ ಸ್ವಲ್ಪ ಮೆಡಿಸನ್ ಎಲ್ಲ ಅವರಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾ ಇರಿ ಟೈಮು ಟೈಮು ಕರೆಕ್ಟಾಗಿ ಅದೇ ರೀತಿ ಇಲ್ಲೇ ನೋಡ್ಕೊಂದಿದ್ದರೆ ಚೆನ್ನಾಗಿರುತ್ತೆ ನೀವು ಈಗಲೇ ಕರ್ಕೊಂಡು ಹೋಗ್ತೀವಿ ಅಂದರೆ ಆಗೊಲ್ಲ ಅದು ಅದೇ ಸರಿ ಹೇಳಿದ್ವಲ್ಲ ಒಂದು ನಾಲ್ಕು ಐದು ದಿನ ಅನ್ನೋದು ಇರ್ಬೆಕು ಅವಾಗ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅದೆಲ್ಲ ಈಗ ಇನ್ನು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕ್ಲಿಯರ್ ಆಗಿದೆ ಅಷ್ಟೇ ಅದು ಅವರ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ ನೀವು

ಹಾಂ ಏನಿಲ್ಲ ಅದೇ ಥರ ಏನಿಲ್ಲ ನಾವೆಲ್ಲ ಸ್ಕ್ಯಾನಿಂಗ್ ಅವರ್ದು ಎಕ್ಸ್ ರೆ ಎಲ್ಲ ತೆಗೆದಿದ್ದೀವಿ ನೋಡಿದ್ದೀವಿ ಏನು ಮಾಡ್ತೀರಂತ ಏನು ಪರಿಸ್ಥಿತಿ ಏನು ಇಲ್ಲ ಇಲ್ಲ ಅವರ್ದು ಎಲ್ಲ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಇವಾಗ ಆದರೆ ನೀವು ಸ್ವಲ್ಪ ಬಂದು ಅವಾಗವಾಗ ನೋಡ್ಕೊಂಡು ಹೋಗ್ತಾ ಇರಿ ಅವ್ರಿಗೊಂದು ಸ್ವಲ್ಪ ಖುಷಿ ಆಗುತ್ತೆ ಮೆಡಿಸನಿಂದ ಅಷ್ಟೇ ಅಲ್ಲ ನಿಮ್ಮ ಕಡೆಯಿಂದನು ಒಂದು ಸ್ವಲ್ಪ ಹೆಲ್ಪ್ ಆಗಬೇಕು ಹಾಂ ಹಾಂ ಬನ್ನಿ ಬನ್ನಿ ನಾಳೆ ಬನ್ನಿ ನಾವು ಬರ್ತ್ತೀವಿ ರೌಂಡ್ಸ್ ಹೋದಾಗ ನೋಡ್ಕೊಂಡು ಅಲ್ಲಿ ಮಾತಡುವ ಇರ್ತೀವಿ ಬನ್ನಿ ನಾವುನು ಅಲ್ಲಿ ನಾವಿಲ್ಲಂದರೆ ಬೇಕರೆ ಅಲ್ಲಿ ಕೇಳಿ ಅಲ್ಲಿ ಒಳಗಡೆ ಇರ್ತೀವಿ ಬೇರೆಡೆ ಇರ್ತೀವಿ ಮೆಡಿಸಿನ್ ಬಗ್ಗೆ ಓಕೆ ಓಕೆ